ಸಾಮಾನ್ಯವಾಗಿ ಮೊದಲು ಕಲಿತ ಬೈಕ್ ರೈಡರ್ಗಳು ಅಂದರೆ ಕಲಿಯುವವರು ಮೊದಲು ಕಲಿತು ಫಸ್ಟ್ ಲೈಸನ್ಸ್ ಆಗಿ ತೆಗೆದುಕೊಳ್ಳುವವರದ್ದು ತಪ್ಪುಗಳೆಂದ್ರೆ ಕೆಲವು ಲೈಸನ್ಸಾಗಿ ಬೈಕಲ್ಲಿ ಹೋಗ್ತಾಯಿರ್ತಾರೆ ಅವರಿಗೆ ಹೋಗುವಾಗ ಅದೊಂದು ಬೈಕಿಂದು ಕಂಟ್ರೋಲ್ ಇಷ್ಟೇ ಕಂಟ್ರೋಲಲ್ಲಿ ಹೋಗಬೇಕು ಅಂಥದ್ದೇನು ಗೊತ್ತಿದ್ದರೆ ಮೊದಲಿಗೆ ಕ್ರೇಜಿ ಅದೊಂದು ಹುಚ್ಚುತನ ಅಂತ್ಹೇಳ್ತೆವೆ ಹಾಗೆ ಹಾಗೆ ಓವರ್ ಸ್ಪೀಡಾಗಿ ಹೋಗ್ತಾರೆ ತುಂಬ ಸ್ಪೀಡಾಗಿ ಹೋಗ್ತಾರೆ ಅದಂದರೆ ಅದರಲ್ಲಾಗುವ ತಪ್ಪುಗಳೆಂದ್ರೆ ನಮಗೆ ಓವರ್ ಸ್ಪೀಡಾಗಿ ಹೋಗುವಾಗ ಮುಂದೆಯಿಂದ ಬರುವ ಗಾಡಿಗಳದ್ದು ಯಾವ್ದು ಸಹ ನಿಲ್ಲಿಸಲಿಕ್ಕೆ ಅವ್ನ ಮುಂದೆ ಗಾಡಿ ಎಷ್ಟು ಸ್ಪೀಡಲ್ಲುಂಟು ಅದು ಎಲ್ಲಿ ನಿಲ್ತದೆ ಅಂಥದ್ದೆಲ್ಲ ಮಾಹಿತಿ ಇರುವುದಿಲ್ಲ ಹಾಗೆ ಅವರಿಗೆ ಮತ್ತು ಸಿಗ್ನಲಿಂದೆಲ್ಲ ಅಷ್ಟು ಚೆನ್ನಾಗಿ ಅರ್ಥ ಆಗುವುದಿಲ್ಲ ಸಿಗ್ನಲ್ ಅಂದರೆ ಈಗ ಬೈಕ್ ಕಲಿತು ಕಲಿತು ಕಲಿತು ಕಲಿತು ಮತ್ತೆ ಗೊತ್ತಾಗುವುದು ಹಾಂ ಇಂಥ ಸಿಗ್ನಲ್ ಬರುವಾಗ ಹಾಂ ಹೀಗೆ ಒಂದು ವೆಹಿಕಲ್ ಇಂಥಾ ಸಿಗ್ನಲ್ ಕೊಟ್ಟರೆ ಹೀಗೇಕೆ ಈ ಇಂಥದ್ದು ಮಾ ಹೀಗೆ ಆಗ್ತಾಯಿದೆ ಆ ಗಾಡಿ ಹೀಗೆ ಮಾಡ್ತಿದ್ದಾನೆ ಈಗ ನಿಲ್ಲಿಸ್ತಿದ್ದಾನೆ ಅಂತ ಆಗ ಗೊತ್ತಾಗುವುದು ಬೈಕ್ ರೈಡರ್ಗಳದ್ದು ಮೇಯ್ನ್ ಪ್ರಾಬ್ಲಮ್ ಅಂದರೆ ಅದು ಓವರ್ ಸ್ಪೀಡ್ ಹೋಗುತ್ತಾರೆ ಹಾಗೆ ಓವರ್ ಸ್ಪೀಡ್ಹೋಗಿ ಒಮ್ಮೆ ಅಮ್ಸ್ ಎಲ್ಲ ಇದ್ದರೆ ಗೊತ್ತಿರುವುದಿಲ್ಲ ಅದು ಎಷ್ಟು ಅಮ್ಸನ್ನು ಎಷ್ಟು ಎಷ್ಟು ಈಗ ಒಂದು ಅರವತ್ತು ಸ್ಪೀಡಿಂದ ಎಷ್ಟು ಕಡಿಮೆ ಸ್ಪೀಡಿಗೆ ಮಾಡಿ ಯಾವ ಗೇರಿಗೆ ಶಿಫ್ಟ್ ಮಾಡಿ ಗಾಡಿಯನ್ನು ಅಮ್ಸಿಂದ ಕೊಂಡೋಗಬೇಕು ಅಂಥದ್ದೆಲ್ಲ ಗೊತ್ತಿರುವುದಿಲ್ಲ ಒಟ್ರಾಶಿ ಹೋಗ್ತಾರೆ ಅಮ್ಸಲ್ಲಿ ಗಾಡಿ ಜಿಗಿದು ಆಮೇಲೆ ಬೀಳುವ ಪರಿಸ್ಥಿಸಿ ಬರ್ತದೆ ಅದೊಂದು ತಪ್ಪು ಮಾಡ್ತಾರೆ ಮತ್ತೊಂದೆಂದ್ರೆ ಹೆಲ್ಮೆಟ್ ಹಾಕದೆ ಈಗದು ಯಂಗ್ ಜನರೇಷನಲ್ಲಿ ಯುವಕರಲ್ಲಿ ತುಂಬ ಅಂತ ಹೇಳುದಂದ್ರೆ ಹೆಲ್ಮೆಟ್ ಹಾಕದೆ ಹೋಗುವುದು ತಪ್ಪು ಯಾಕೆಂದರೆ ಎಲ್ಲಿಯೂ ಸಹ ಯಾವ್ದಾದ್ರು ಸಹ ನಮ್ಮ ಒಂದೇ ನಮ್ಮ ತಪ್ಪು ಇರ್ಬೋದು ಇಲ್ಲದಿದ್ರೆ ಮುಂದಿನ ಗಾಡಿ ತಪ್ಪಿದೆ ಅದರಲ್ಲಿ ಸಹ ಹಾಗೆಯೇ ತುಂಬ ಹೆಲ್ಮೆಟ್ಟೆಲ್ಲ ಹಾಕದಿದ್ರೆ ತಲೆಗೆ ಏಟಾಗಿ ತುಂಬ ಇದಾಗುವಂತದ್ದು ಇಂಜುರಿ ತಲೆ ಇಂಜುರಿಯಾಗಿ ಜೀವ ಹೋಗುವಂತಹ ಪರಿಸ್ಥಿತಿ ಎಲ್ಲ ಬರ್ಬೋದು ಮತ್ತೊಂದು ಅಂದರೆ ಈಗ ನಾವು ಹೋಗುವ ದಿಕ್ಕನ್ನೆ ದಿಕ್ಕಲ್ಲಿ ಹೊಸತು ಕಲ್ತವರಿಗೆ ಒನ್ ವೆ ಯಾವುದು ಏಕಮುಖ ರಸ್ತೆ ಯಾವುದೆಲ್ಲ ಗೊತ್ತಿರುವುದಿಲ್ಲ ಹಾಗೇ ಒನ್ ವೇಯಲ್ಲಿ ಹೋಗಿ ಒಮ್ಮೊಮ್ಮೆ ಆಕ್ಸಿಡೆಂಟ್ ಆಗುವಂಥದ್ದು ಸಹ ಉಂಟು ಮತ್ತು ಲೆಫ್ಟು ರೈಟ್ ಸಿಗ್ನಲ್ ಹಾಕದೆ ತಿರುಗಿಸ್ತಾರೆ ಮೇಯ್ನಾಗಿ ಅದೊಂದು ಪ್ರಾಬ್ಲಮ್ ಈಗಿಂದು ಬೈಕ್ ರೈಡರಲ್ಲಿ ಮತ್ತು ಈ ಈಗಿಂದು ಬೈಕ್ ಅಂದರೆ ತಪ್ಪಂದ್ರೆ ಈಗಿಂದು ಬೈಕನ್ನು ಕಂಪೆನಿಯಲ್ಲಿ ಹೇಗೆ ಬರ್ತದೆ ಅದನ್ನು ತೆಗೆದು ಆಲ್ಟ್ರೇಶನ್ ಮಾಡಿ ಅದರ ಮಿರರೆಲ್ಲ ತೆಗೆದು ಮಿರರ್ ಇರುವುದಿಲ್ಲ ಹೆಚ್ಚಿನ ಗಾಡಿ ವೆಹಿಕಲ್ಗಳಿಗೆ ಆ ಮಿರರ್ ಇಲ್ಲ ನಮಗೆ ಹಿಂದೆಯಿಂದ ಬರುವ ಗಾಡಿ ಗೊತ್ತಾಗುವುದಿಲ್ಲ ನಾವು ಟರ್ನಿಂಗ್ ಬಲಕ್ಕೆ ಎಡಕ್ಕೆ ತಿರುಗಿಸುವಾಗೆಲ್ಲ ಟರ್ನಿಂಗಲ್ಲಿ ಗೊತ್ತಾಗುವುದಿಲ್ಲ ಹಾಗೆ ನಾವು ಈಗ ಲೆಫ್ಟಿಗೆ ಎಡಕ್ಕೆ ಬಲಕ್ಕೆ ತಿರುಗಿಸುವಾಗ ಹಿಂದಿನಿಂದ ಬರುವ ಗಾಡಿ ಗೊತ್ತಾಗೊಲ್ಲ ಆಗ ಕೆಲವು ಆಕ್ಸಿಡೆಂಟ್ ಆಗುವಂಥದ್ದು ತುಂಬ ಇದು ಉಂಟು ಹಾಗೇ ಅದೊಂದು ತಪ್ಪು ಮಾಡ್ತಾರೆ ಮತ್ತು ಒಂದನೇ ಅದೊಂದು ಮತ್ತೊಂದು ನಾವು ಈ ಒಂದು ಬೈಕಲ್ಲಿ ಆದರೆ ಸಹ ಒಂದು ಅದಕ್ಕೊಂದು ಕೆಪ್ಯಾಸಿಟಿ ಅಂತ ಇರ್ತದೆ ಒಂದು ಇಷ್ಟೇ ಜನ ಕೂರಿಸಿ ಹೋಗ್ಬೇಕು ಒಂದು ಇಬ್ಬರು ಕೂರಿಸ್ಬೋದು ಕೆಲವ್ರು ಆ ಬೈಕಲ್ಲಿ ಸಹ ಮೂರು ಮೂರು ಮಂದಿ ಕುತ್ಕೊಂಡು ಹೋಗುವುದು ಅದು ಸಹ ಹಾಗೆಯೇ ಹೇಗೆಂದ್ರೆ ಅವನಿಗೆ ಅಲ್ಲಿ ಡ್ರೈವಿಂಗ್ ಮಾಡಲಿಕ್ಕೆ ಸಹ ಕಂಫರ್ಟೇಬಲ್ಲಾಗುವುದಿಲ್ಲ ಯಾಕೆಂದ್ರೆ ಮೂರು ಮಂದಿ ಕೂರುವ ಆಸನ ಅಲ್ಲಿ ಇರುವುದಿಲ್ಲ ಇರುವುದು ಇಬ್ಬರೇ ಕೂರುವ ಆಸನ ಇದ್ದದ್ದು ಹಾಗೇ ಅವನಿಗೆ ಸಹ ತುಂಬ ಕಷ್ಟ ಆಗುವುದಿಲ್ಲ ಬೈಕ್ ರೈಡಿಂಗ್ ಮಾಡಲಿಕ್ಕೆ ಆ ಇದರಲ್ಲಿ ಸಹ ಬ್ಯಾಲೆನ್ಸ್ ಒಮ್ಮೊಮ್ಮೆ ಅವನ ನಿಯಂತ್ರಣ ತಪ್ಪಿ ಅಪಘಾತವಾಗುವುದೆಲ್ಲ ಸಿಕ್ಕ ಅಪಘಾತ ಎಲ್ಲ ಆಗ್ತದೆ ಅಂಥದ್ದು ತುಂಬಾ ಉಂಟು ಮತ್ತೊಂದು ಗಾಡಿಯಲ್ಲಿ ಹೋಗುವಾಗ ಬೈಕಲ್ಲಿ ಹೋಗುವಾಗ ಕೆಲವ್ರು ಮೊಬೈಲ್ ಹಿಡ್ಕೊಂಡೋಗ್ತಾರೆ ಮೊಬೈಲಲ್ಲಿ ಮಾತಾಡ್ತಾ ಹೋಗುವುದು ಅದು ಸಹ ನಮ್ಮ ಗಮನ ಮೊಬೈಲಲ್ಲೆ ಇರ್ತದೆ ಮುಂದೆ ಬರುವ ವಾಹನ ಆಗಲಿ ಬೇರೆ ಯಾವುದೇ ನಾವು ಯಾವ ದಿಕ್ಕಲ್ಲಿ ಸಾಗ್ತಿದ್ದೇವೆ ನಾವೆಲ್ಲಿದ್ದೇವೆ ರೋಡಲ್ಲಿ ಲೆಫ್ಟಲ್ಲಿ ಬಲ ಭಾಗದಲ್ಲಿದ್ದೇವ ಎಡ ಭಾಗದಲ್ಲಿ ಗೊತ್ತಾಗುವುದಿಲ್ಲ ಈ ಮೊಬೈಲ್ ಹಿಡ್ಕೊಂಡು ಹೋಗ್ತಾಯಿರ್ತಾರೆ ಅದೊಂದು ತಪ್ಪು ಜನಗಳಿಂದು ಬೈಕ್ ರೈಡರ್ನವರದ್ದು ಹಾಗೆ ಅದೊಂದು ಮತ್ತೊಂದು ಕೆಲವು ಬೈಕ್ ರೈಡರ್ ತಪ್ಪೆಂದ್ರೆ ಕೆಲವು ಟ್ರಾಫಿಕ್ ಎಲ್ಲ ಇರುವಾಗ ಫುಟ್ಪಾತಲ್ಲೆಲ್ಲ ಹೋಗ್ತಾರೆ ಅದ್ರುದ್ದು ಸಹ ಅಪಘಾತಕ್ಕೆ ತುಂಬ ಅಪಘಾತ ಆಗುವುದು ತುಂಬ ಅಪಘಾತ ಎಲ್ಲ ತುಂಬ ಆಗ್ಬೋದು ಅದೊಂದು ಮಾಡುವ ತಪ್ಪುಗಳು ಮತ್ತೆ ಮತ್ತೊಂದು ಅಂದರೆ ಈ ಬೈಕ್ ರೈಡರಿನವರಿಗೆ ರಾತ್ರಿ ಹೋಗುವಾಗ ಹೆಡ್ಲೈಟನ್ನು ಡಿಮ್ ಡಿಪ್ಪರೆಲ್ಲ ಗೊ ಮಾಡುವುದಿಲ್ಲ ಒಂದು ಡಿಪ್ಪರಲ್ಲಿದ್ರೆ ಡಿಪ್ಪರಲ್ಲೇ ಹೋಗ್ತಾರೆ ಹಾಗೇ ಮುಂದೆಯಿಂದ ಬರುವ ಗಾಡಿ ಅವರಿಗೆ ಸಹ ತುಂಬ ಕಷ್ಟ ಅದು ಯಾವುದು ಏನು ಎಂಥ ದಾರಿಯೆಲ್ಲ ಎಂಥ ಗೊತ್ತಾಗುವುದಿಲ್ಲ ಹಾಗೆ ಬಂದು ಸಹ ಒಮ್ಮೊಮ್ಮೆ ಅಪಘಾತವಾಗುತ್ತದೆ ಮತ್ತೆ ನೆಕ್ಸ್ಟು ಈಗಿಂದು ವೆಯ್ಕಲೆಲ್ಲ ಹೈ ಸ್ಪೀಡ್ ವೆಯ್ಕಲ್ಗಳು ಹಾಗಿರುವಾಗ ಈಗಿಂದು ನಮ್ಮ ಯುವಕರಲ್ಲಿ ಆ ಬೈಕಿಂದು ಸ್ಪೀಡು ಸ್ಪೀಡ್ ತುಂಬ ಇದೆ ಅಂತ ಅಷ್ಟೇ ಸ್ಪೀಡ್ ಹೋಗ್ತದೆ ಅದು ಈಗಿಂದು ಟ್ರಾಫಿಕ್ ಇದರಲ್ಲೆಲ್ಲ ತುಂಬ ಕಷ್ಟ ಯಾಕೆಂದ್ರೆ ಈಗ ಟ್ರಾಫಿಕ್ಕಲ್ಲಿ ಹೋಗಲಿಕ್ಕೆ ಅಂದರೆ ನಾವು ಎಷ್ಟು ನಿಧಾನವಾಗಿ ಚಲಿಸಿದರೆ ಅಷ್ಟು ಒಳ್ಳೆಯದು ಆ ಟ್ರಾಫಿಕ್ಕನ್ನು ಅವಾಯ್ಡ್ ಮಾಡಿ ಹೋಗ್ತಾ ಇರಬೇಕು ಹಾಗೇ ಮತ್ತು ಓವರ್ಟೇಕ್ ಮಾಡುವಾಗ ಸಹ ಹಾಗೆಯೇ ನಾವು ಓವರ್ಟೇಕ್ ಮಾಡುವಾಗ ಸಹ ಕಲಿಯುವವರು ಬೈಕ್ ರೈಡರ್ ಓವರ್ಟೇಕ್ ಮಾಡುವಾಗ ನಾವು ಒಂದು ಗಾಡಿಯನ್ನು ಓವರ್ಟೇಕ್ ಮುಂದೆಯಿಂದ ಇನ್ನೊಂದು ಗಾಡಿ ಬರ್ತಿದೆಯಾ ಅದು ಬರ್ತದೆ ಅದು ಎಷ್ಟು ಸ್ಪೀಡಲ್ಲಿ ಉಂಟು ಅದು ಸ್ಪೀಡೆಲ್ಲ ಗೊತ್ತಿರುವುದಿಲ್ಲ ಈ ಬೈಕ್ ಕಲಿತು ಮೊದಮೊದಲು ಕಲಿತವರು ಅದು ಸೀದಾ ಹೊ ಓವರ್ ಟೈಮಲ್ಲಿ ಹಿಂದೆಯಿಂದ ಬರುವ ಗಾಡಿಗಳು ತಾಗಿ ಅಪಘಾತವಾಗುತ್ತದೆ ಅಂಥದ್ದೊಂದು ತುಂಬ ಇದುಂಟು ತಪ್ಪುಗಳು ಹಾಗೇ ಮತ್ತೆ ಬೈಕಿನವರು ಮತ್ತು ಸ್ವಲ್ಪ ಕಲ್ತಾದ ಮೇಲೆ ಅವ್ರು ಕಲಿತ ಸ್ವಲ್ಪ ಸ್ಟಡಿ ಆದೆವಂತ ಅಂದ್ಕೊಂಡ್ರೆ ಮತ್ತೆ ಅದ್ರದ್ದು ಇದು ವೀಲಿಂಗ್ ಮಾಡುವಾಗ ಕೆಲವರು ಯುವಕರಲ್ಲಿ ಉಂಟು ತುಂಬ ಆ ವೀಲಿಂಗ್ ಮಾಡ್ದಾಗ ಸಹ ತುಂಬ ಅಪಘಾತಗಳಾಗುತ್ತದೆ ವೀಲಿಂಗಲ್ಲಿ ಆದಷ್ಟು ತುಂಬ ಉಂಟು ಅದೆಲ್ಲ ಹೇಳುವುದು ಈ ಬೈಕ್ ರೈಡರಿನವರದ್ದೇ ತಪ್ಪು ಹಾಗೇ ಅದನ್ನು ತುಂಬ ಕೇರ್ಫುಲ್ಲಾಗಿರಬೇಕು ಬೈಕಲ್ಲಿ ಬೈಕಲ್ಲಿ ಮತ್ತೊಂದಂದರೆ ನಾವು ಬೈಕ್ಗಳ ತಪ್ಪೆಂದ್ರೆ ಮತ್ತು ಪೆಟ್ರೋಲ್ ಹಾಕುವಾಗ ಸಹ ಹಾಗೆಯೇ ಕೆಲವರು ಮೊಬೈಲಲ್ಲಿ ಮಾತಾಡ್ತಿರ್ತಾರೆ ಬೈಕ್ ರೈಡರಿನವರು ಪೆಟ್ರೋಲ್ ಹಾಕ್ತಾ ಆ ಮೊಬೈಲಿಂದಾಗಿ ಪಂಪಲ್ಲಿ ಎಷ್ಟು ಅಗ್ನಿ ದುರ್ಘಟನೆಗಳು ಆದದ್ದು ಸಹ ಉಂಟು ಹಾಗೇ ತುಂಬ ತೊಂದರೆ ಇದ್ದ ತುಂಬ ಬೈಕ್ ರೈಡರಿನವರು ಮೊದ ಮೊದಲು ಕಲಿತವರು ಬೈಕ್ ರೈಡರ್ ತುಂಬ ಪ್ರಾಬ್ಲಮ್ ಆಗಿದೆ ಆಗ್ತಾಯಿದೆ ವಿಷಯ ಅಂದರೆ ಅವರಿಗೆ ಆ ಮಟ್ಟಿನಲ್ಲಿ ಸರಕಾರ ಸರಕಾರ ಬಗ್ಗೆ ಗವರ್ನಮೆಂಟ್ ಲೈಸನ್ಸ್ ಕೊಡುವ ಆರ್ ಟಿ ಓ ಬಗ್ಗೆ ಸಹ ಅವರು ಇರುವುದು ರೂಲ್ಸ್ ಅಂದರೆ ರೂಲ್ಸೇ ಹೇಳಿ ಕೊಡ್ತಾರೆ ನಿಮಗೆ ರೈಟ್ ಯಾವುದು ಲೆಫ್ಟ್ ಯಾವುದು ಸಿಗ್ನಲ್ ಯಾವುದು ಕಲಿಸಿ ಅದಕ್ಕೊಂದು ಪರವಾನಗಿ ಅಂತ ಕೊಡ್ತಾಯಿರ್ತಾರೆ ಅಷ್ಟೇ ಬೇರೆಲ್ಲ ಯಾವುದೇ ಜನರಲ್ ನಾಲೆಜ್ ಅಂತ ಇರ್ತದೆ ಅದೆಲ್ಲ ಅವರಿಗೆ ಗೊತ್ತಿರುವುದಿಲ್ಲ ಅದೆಲ್ಲ ಮೊದ ಮೊದಲು ಕಲಿತವರು ಮತ್ತೆ ಮತ್ತೆ ಅದರಲ್ಲಿ ಸರಿಯಾಗಿ ಆ ಜನ ಮೊದಲು ಕಲಿತ ಬೈಕ್ ರೈಡರ್ ಆತನ ತಪ್ಪುಗಳನ್ನೆಲ್ಲ ಇದು ಮಾಡಬೇಕು ಅವಾಯ್ಡ್ ಮಾಡಿ ಕೊಂಡೋಗಬೇಕು ಅಂತ ಕೇಳುದು